ಹಲೋ ಹೇಳ್ರಿ ನೀವು ಕಾರ್ ತಗೋಬೇಕಾದ್ರಾ ನಿಮ್ಗೆ ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಬರ್ಬೆಕು ರೀ ನೀವು ಯಾವ್ದ್ ಕಾರ್ ತಗೋಳೊರು ಹೇಳ್ರಿ ಸ್ಕಾರ್ಪಿಯೊ ತಗೋಳರು ರೀ ಸ್ಕಾರ್ಪಿಯೋ ತಗೋಳರು ನಿಮ್ಮವು ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಬರ್ಬೆಕು ರೀ ಉತ್ತಾರ ಮುಂದಾ ಅವು ಉತ್ತಾರತ್ತಿ ತಗೊಂಮ್ ಬರ್ರಿ ನಾವೆಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ತೀವಿ ನಿಮ್ಗ ಅದು ಎಷ್ಟು ಕೋಟಿ ಅಕ್ಯಾತೊ ನಾವು ಇದನ್ನ ಮಾಡಿ ಲೋನ್ ಮಾಡಿ ಕೊಡ್ತೀವಿ ಅವ್ರು ಬ್ಯಾಕ್ವರ್ಡ್ ಮಾಡ್ರಾ ಈಯಾ ನೀವು ಡಾಕ್ಯುಮೆಂಟ್ಸ್ ಎಲ್ಲ ಅಲ್ಲೆ ಕೊಟ್ರು ಅಂದ್ರೆ ಅವ್ರು ಎಲ್ಲ ನಮ್ಮ ಬ್ಯಾಂಕಿಂಗೆ ಬಂದು ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಕೊಡ್ತಾರೆ ರೀ ನೀವು ಒನ್ ಪೋರ್ತ್ ಗಾಟಿ ಕೆಸಿಂದ್ ಗಾಡಿ ತಗೋಬೌದು ರೀ ನಾವು ಲೋನ್ ಮಾಡಿ ಕೊಡ್ತೀವಿ ರೀ ಅವರಿಗೆ ಹೆಂಗ್ ರೀ

ಬಡ್ಡಿ ನೂರಕ್ಕೆ ಎರಡು ರೂಪಾಯಿ ರೀ

ಹ್ಞೂ ಹಾಂ ಏನು ನೋಡೆಕ ಮತ್ತು ಈಗ ಇದ್ರೆ ಈಗ ಎಲ್ಲ ಕಡೆ ಲೋನ್ ಈಗ ಮತ್ತು ರೈತ್ರಿಗ್ಯಾರ ಒಂದೂರಿಗೆ ಸಿಗತತ್ತೆ ರೀ ನಿಮ್ಗೆ ಇವುಬು ಗಾಡಿಗಳ್ಗೆ ಎರಡು ರೂಪಾಯಿ ಅಕ್ಕತ್ತೆ ರೀ ಮತ್ತು ರೈತ್ರಿಗಾದ್ರ ನಾವು ಕಮ್ಮಿ ಕಮ್ಮಿ ಕೊಡ್ತೀವಿ ರೀ ಹಾಂ ಅಮ್ಮ ಡಾಕ್ಯುಮೆಂಟ್ಸ್ ಹಚ್ಚಿ ಕೊಡ್ರಲ್ಲ ನಾ ಕಮ್ಮಿ ಮಾಡುಂಡ್ರಲ್ಲೆ ಅದ್ಕೆನಂತೆ ರಾಟೆಯಾವೆ ಈಗ ಅಂದ್ರೆ ಈಗ ಟ್ರ್ಯಾಕ್ಟ್ರ್ ಲೋನ್ಗಳಿಗೆ ಏನತ್ತರಿ ಒಂದು ರೂಪಾಯಿ ಐದು ಪಿಸ ಐತಿ ರೀ ಇವು ಕಾ ರೈತ್ರ ಕಾರ್ಗಳಿಗೆ ಏನೈತ್ರೆ ಒಂದುವರೆ ಒಂದುವರೆ ರೂಪಾಯಿ ಕೊಡ್ತು ರೀ ಮುಂದೆ ಈಗ ಇವ್ರಾ ಇವ್ರ ಏನು ಈ ಇಂದು ಹಾಂ ರೀ ಒಂದು ಇಂಡಸ್ಟ್ರಿ ಏರ್ಯಾದವ್ರ ಕಾರ್ ತಗೋತಾರ ಅವ್ರ್ಗ ಎರಡು ರೂಪಾಯಿ ಐತ್ರಿ ಹಿಂಗೆ ಅದಾವ ರೀ ಅವು ಪ್ಯಾಕೇಜ್ ಮೇಲೆ ಇರ್ತಾವ ರೀ